ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚಾಗಿ ಲ್ಯಾಪ್ಟಾಪ್ ಮೊಬೈಲ್ ಟ್ಯಾಬ್ ಈ ಥರ ಬರವಣಿಗೆಗೆ ಉಪ್ಯೋಗಿಸ್ತೀವಿ ಹಿಂದಿನ ಕಾಲ ಕಾಲದಲೆಲ್ಲ ಕಾಗದದ ಮೇಲೆ ಪೆನ್ ಬಳಸಿಕೊಂಡ್ ಸಾಂಪ್ರದಾಯಕವಾಗಿ ಬರಿತಿದ್ರು ಯಾಕಂದರೆ ಅವರಿಗೆ ಆಗ ಟೆಕ್ನಾಲಜಿ ಬಗ್ಗೆ ಗೊತ್ತಿರಲಿಲ್ಲ ಅವರಿಗೆ ಶಿಕ್ಷಣ ಬಗ್ಗೆ ತಿಳಿಯದೇ ಇರೋ ಕಾರಣ ಅವರು ಮೊಬೈಲ್ ಲ್ಯಾಪ್ಟಾಪ್ ಈ ಥರ ತಂತ್ರಜ್ಞಾನದ ಮೂಲಕ ಯಾವುದೇ ರೀತಿಯ ಬರವಣಿಗೆ ಇರ್ತಿರಲಿಲ್ಲಅವ್ರು ಕಾಗದದ ಮೇಲೆ ಬರೀತಿದ್ರು ಅವ್ರು ಕಾಗದದ ಮೇಲೆ ಹೇಗೆ ಬರೀತಿದ್ರು ಅಂದರೆ ವ್ಯವಹಾರ ಪತ್ರಗಳನ್ನಾಗಲಿ ಪ್ರೇಮ ಪತ್ರಗಳನ್ನಾಗಲಿ ಅಥವಾ ರಾಜರು ಪ್ರಜೆಗಳಿಗಾಗಿ ಏನಾದ್ರು ಒಂದು ವಿಷಯವನ್ನು ಸಂದೇಶವನ್ನು ತಲುಪಿಸಬೇಕಂದ್ರೆ ಅದು ಪತ್ರಗಳ ಮೂಲಕನೇ ಆಗ್ತಿತ್ತು ಆದರೆ ಈಗಿನ ಈಗಿನ ಇತ್ತೀಚಿನ ದಿನಗಳಲ್ಲಿ ಅದೆಲ್ಲ ಬದಲಾಗಿದೆ ನಾವು ಏನಾದರು ಒಂದು ಬರವಣಿಗೆನೋ ಅಥ್ವ ಏನಾದರು ಒಂದು ಕೆಲಸ ಆಗಬೇಕಂದ್ರೆ ನಾವು ಲ್ಯಾಪ್ಟಾಪ್ ಮೊಬೈಲ್ ಈ ಥರ ತಂತ್ರಜ್ಞಾನಗಳನ್ನು ಬಳಸಿ ಬಿಟ್ಟು ನಾವು ಬರವಣಿಗೆ ರೂಪ್ದಲ್ಲಿ ಬರೆ ಬರಿ ಬರೆಯೋಕ್ಕೆ ಅಭ್ಯಾಸ ಮಾಡ್ಕೊಂತಿವಿ